ನಿಮ್ಮ ರೆಸ್ಟೋರೆಂಟಲ್ಲಿ ನಾನು ಊಟ ಆರ್ಡ್ರು ಮಾಡಿದ್ದೆ ಆನಂತರ ತಿಳೀತು ನನಗೆ ಕ್ಯಾಷ್ ಆನ್ ಡೆಲಿವರಿ ಆಪ್ಷನ್ ಇಲ್ಲ ಅಂತ ನಾನು ಯಾವುದೇ ರೀತಿ ಆನ್ಲೈನ್ ಆ್ಯಪ್ಗಳು ಯೂಸ್ ಮಾಡಲ್ಲ ಫೋನ್ಪೇ ಗೂಗಲ್ ಪೇ ಈ ಥರ ಆನ್ಲೈನ್ ಬ್ಯಾಂಕಿಂಗನ್ನು ಯಾವುದೂ ಯೂಸ್ ಮಾಡಲ್ಲ ಆದರಿಂದ ನನಗೆ ಕ್ಯಾಷ್ ಆನ್ ಡೆಲಿವರಿ ಆಪ್ಷನ್ ನೀವು ಮಾಡಿಕೊಟ್ರೆ ನಾನು ಆರ್ಡರ್ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಸರ್ ನನ್ನ ಆರ್ಡರನ್ನು ಕ್ಯಾನ್ಸಲ್ ಮಾಡಿ